ನನ್ನ ಊರು ಚನ್ನಗಿರಿ ಇಲ್ಲಿ ಸುಮಾರು ನೋಡೋದಕ್ಕೆ ಜಾಗಗಳು ಸಿಗ್ತವೆ ಅದರಲ್ಲಿ ಒಂದು ಸೂಳೆಕೆರೆ ಅಂತ ಆ ಸೂಳೆಕೆರೆ ಚನ್ನಗಿರಿಯಿಂದ ದಾವಣಗೆರೆಗೆ ಹೋಗುವ ರೋಡಲ್ಲಿ ಸುಮಾರು ಹದಿನೆಂಟು ಕಿಲೋಮೀಟ್ರು ಆದ ಮೇಲೆ ಈ ಕೆರೆ ಸಿಗುತ್ತೆ ಈ ಕೆರೆನ ಶಾಂತಿ ಸಾಗರ ಅಂತ ಒಂದು ಪ್ರಸಿದ್ಧ ನೇಮಲ್ಲಿ ಜನಪ್ರಿಯವಾಗಿದೆ ಇದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಲಾಗಿತ್ತು ಮತ್ತು ಇದು ಸುಮಾರು ಐನ್ನೂರ ಮೂವತ್ತಾರು ಕಿಲೋಮೀಟರ್ ಚದರ ಅಡಿ ಅಂದರೆ ವಿಸ್ತೀರ್ಣ ಇದೆ ಈ ಕೆರೆಯನ್ನು ಹರಿದ್ವಾರ ನದಿಗೆ ಅಡ್ಡಲಾಗಿ ಕಟ್ಟಲಾಗಿತ್ತಂತೆ ಈ ಕೆರೆ ಸುಮಾರು ಮೂವತ್ತೆರಡು ಹಳ್ಳಿಗಳಿಗೆ ಮತ್ತು ಎರಡು ಸಾವಿರದ ಎಂಟುನೂರ ಎಪ್ಪತ್ತ ಆರು ಚ ಎಕರೆ ಜಾಗಕ್ಕೆ ನೀರುಣಿಸುತ್ತದಂತೆ ಇದು ಹೇಗೆ ಅಂದರೆ ಜಾಸ್ತಿ ದೊಡ್ಡದಾದ ಜಾಗ ಇದು ಹನ್ನೆರಡನೇ ಶತಮಾನದಲ್ಲಿ ಇದನ್ನ ಸ್ವರ್ಗಾವತಿ ಎಂದು ಪಟ್ಟಣದಲ್ಲಿ ನೇಮಕವಾಗಿತ್ತು ಈ ಸ್ವರ್ಗಾವತಿ ಪಟ್ಟಣಕ್ಕೆ ದೊರೆಯಾಗಿದ್ದು ವಿಕ್ರಮ ರಾಜ ಮತ್ತು ಅವನ ಮಗಳು ಶಾಂತವ್ವ ಅಂತ ಅವಳು ಸಿದ್ದ ಸಿದ್ದೇಶ್ವರ ಅಂತ ಒಬ್ಬ ಒಬ್ಬ ಶ್ ಕೇವಲ ಮನುಷ್ಯನನ್ನು ಮದುವೆ ಆಗ್ತಾಳಂತೆ ಯಾರು ಶಾಂತವ್ವ ಆ ಶಾಂತವ್ವನನ್ನ ಎಲ್ಲ ಜನಗಳು ಊರಿನ ಜನಗಳು ಅವ್ಳನ್ನ ಬೈದು ಅವ್ಳನ್ನ ಕೀಳಾಗಿ ನೋಡಿ ಅವ್ಳನ್ನ ಸೂಳೆ ಅಂತ ಕರಿತಾರಂತೆ ಯಾಕೆ ಅಂದರೆ ಅವಳು ಅವನನ್ನ ಮದುವೆ ಆಗಿದ್ದಕ್ಕೆ ಆಗ ಅವಳು ಆ ದುಃಖವನ್ನ ತಡಿಲಾರದೆ ಒಂದು ದೊಡ್ಡ ಕೆರೆಯನ್ನು ಕಟ್ಟಿಸ್ತಾಳಂತೆ ಆ ಕೆರೆಗೆ ಹಾರಿ ಅವ್ಳು ಸತ್ತೋಗ್ತಾಳಂತೆ ಮತ್ತು ಅದನ್ನು ತಿಳಿದು ಅವನ ಗಂಡ ಅವ್ಳ ಗಂಡ ಸಿದ್ದಪ್ಪ ಅವರು ಒಂದು ಅದು ಪಕ್ಕ ದೊಡ್ಡ ಬೆಟ್ಟವನ್ನು ಹತ್ತಿ ಅದರಿಂದ ಧುಮುಕಿ ಸಾಯ್ತಾನಂತೆ ಅಲ್ಲಿ ಧುಮುಕಿ ಸತ್ತಿದ್ದಾದ ಮೇಲೆ ಸುಮಾರು ವರ್ಷಗಳ ನಂತರ ಆ ಸು ಆ ಕೆರೆಗೆ ಅವಳ ನೇಮು ಅವಳ ಹೆಸರು ಸೂಳೆಕೆರೆ ಅಂತ ಇಡ್ತಾರೆ ಮತ್ತು ಆ ಬೆಟ್ಟದ ಮೇಲೆ ಒಂದು ಸಿದ್ದೇಶ್ವರ ಗುಡಿಯನ್ನು ಕಟ್ಟಿಸ್ತಾರೆ ಹಾಗೇ ಪ್ರತಿ ವರ್ಷ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಹೇಗೆ ಅಂದರೆ ತೇರು ಎಳಿತಾರೆ ತೇರಲ್ಲಿ ಮೊದಲು ಅವರ ಶಾಂತವ್ವನ ಮನೆಯವ್ರು ಮೊದ್ಲು ಮಂಡಕ್ಕಿಯನ್ನು ಚೆಲ್ಲಬೇಕು ಆಮೇಲೆ ಆ ಆ ತೇರನ್ನ ಎಳಿತಾರೆ ಹಾಗೇ ಪ್ರತಿ ವರ್ಷವೂ ಮಾಡ್ತಿದಾರೆ ಯಾಕೆ ಅಂದರೆ ಅವಳ ಮತ್ತು ಆ ಸಿದ್ದಪ್ಪನ ಶಾಂತಕ್ಕೋಸ್ ಶಾಂತಿಗೋಸ್ಕರ ಇಲ್ಲ ಅಂದರೆ ಅವ್ರು ಕೋಪ ಮಾಡಿಕೊಳ್ತಾರೆ ಆ ಕೆರೆ ದೊಡ್ಡದಾಗತ್ತೆ ಮತ್ತು ಊರ್ಗಳು ತುಂಬಿಕೊಳ್ತವೆ ಅನ್ನೋದು ಈ ಜನರ ನಂಬಿಕೆ ಮೂಢನಂಬಿಕೆ ಈ ನಂಬಿಕೆಗೋಸ್ಕರ ಅಲ್ಲಿ ಹೋಗಿ ಪ್ರತಿ ವರ್ಷ ಪೂಜೆಯನ್ನು ಮಾಡ್ತಾರೆ ಯಾರು ಶಾಂತವ್ವನ ಸಂಬಂಧಿಕರು ಅಂದ್ರೆ ಅವರ ಇಳುವಳಿಕೆಗಳು ಮತ್ತು ಅವರ ಎಲ್ಲ ಜನಗಳು ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ದೊಡ್ಡದಾದ ಕೆರೆ ಮತ್ತು ದೊಡ್ಡ ದೊಡ್ಡ ಗುಡ್ಡಗಳಿವೆ ಅಲ್ಲಿನ ಮೂಲೆಯಲ್ಲಿ ಕೆರೆಯ ಮೂಲೆಯಲ್ಲಿ ನೋಡುವಂತಹ ಒಂದೆರಡು ಜಾಗಗಳನ್ನು ವಿಸ್ತೀರ್ಣ ಮಾಡಿದ್ದಾರೆ ಎಲ್ಲ ಹೋಗ್ ಎಲ್ಲ ಹೋಗ್ಬೇಕಾದ್ರೆ ಮತ್ತು ಬರಬೇಕಾದ್ರೆ ಅಂದರೆ ದಾವಣಗೆರೆಗೆ ಹೋಗ್ಬೇಕಾದ್ರೆ ಮತ್ತು ದಾವಣಗೆರೆಯಿಂದ ಬರಬೇಕಾದ್ರೆ ಚನ್ನಗಿರಿಯಿಂದ ಹೋಗ್ಬೇಕಾದ್ರೆ ಚನ್ನಗಿರಿಯಿಂದ ಬರಬೇಕಾದ್ರೆ ಅದನ್ನ ನೋಡೋದಕ್ಕೆ ಕಾಣೋದಕ್ಕೆ ಸುಗಮವಾಗಿರುತ್ತದೆ ಆ ಕೆರೆಯ ಸುತ್ತ ರೋಡಿದೆ ಜಾಗ ರಸ್ತೆ ಇದೆ ಆ ರಸ್ತೆಯಲ್ಲಿ ಎಲ್ಲ ಥರದ ಬಸ್ಸುಗಳು ಕಾರುಗಳು ಬೈಕುಗಳು ಎಲ್ಲ ಥರದವು ಓಡಾಡ್ತವೆ ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಈಗೀಗ ಇತ್ತೀಚೆಗೆ ಒಂದು ಬೋಟಿಂಗ್ ಕ್ಯಾಂಪ್ ಅಂತ ಸ್ಟಾ ಶುರು ಮಾಡಿದ್ದಾರೆ ಅಲ್ಲಿ ಎಲ್ಲ ಥರದ ಬೋಟಿಂಗ್ ಕ್ಯಾಂಪ್ಗಳಿವೆ ಅಲ್ಲಿ ಎಲ್ಲರೂ ಹೋಗಿ ನೀರಲ್ಲಿ ಇಳಿದು ಮತ್ತೆ ದೋಣಿಯಲ್ಲಿ ಎಲ್ಲ ಥರದ ಆಟಗಳನ್ನು ಆಡ್ತಾರೆ ಈಗೀಗ ಅದು ಶುರು ಆಗಿದ್ದು ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಶುರುವಾಗಿತ್ತು ಅಲ್ಲಿನ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೇ ಎಲ್ಲ ಥರದ ಜನಗಳು ಬರ್ತಾರೆ ಅಲ್ಲಿ ಚೆನ್ನಾಗಿಯೇ ಸಮ ಸಂಭ್ರಮಪಡ್ತಾರೆ ಹಾಗೇ ನೀರಿನಲ್ಲಿ ಇಳಿದು ಈಜಾಡಿ ಮತ್ತೆ ದೋಣಿಯಲ್ಲಿ ಹೋಗಿ ಎಲ್ಲ ಕಡೆ ಸುತ್ತಾಡಿ ಬಂದು ಮನೆಗೆ ಹೋಗ್ತಾರೆ ಅಂದರೆ ತುಂಬ ಹೇಳ್ಕೊಳ್ಳುವಂತಹ ಜಾಗ ಈ ಜಾಗಕ್ಕೆ ಭರತಿ ಜನ ಬರೋದರಿಂದ ಇದು ತುಂಬ ತುಂಬ ಜನಪ್ರಿಯವಾಗಿದೆ ಅದಕ್ಕೋಸ್ಕರ ಇಲ್ಲಿ ಬರೋದಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಮತ್ತು ಇದು ನನ್ನ ಅದೃಷ್ಟ ನನ್ನ ಮನೆಯೂ ಕೂಡ ಇದಕ್ಕಿಂತ ಹತ್ರನೇ ಇದೆ ಅಂದರೆ ಇದಕ್ಕಿಂತ ಇಪ್ಪತ್ತು ಕಿಲೋಮೀಟ್ರು ಇಲ್ಲ ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದಲ್ಲಿ ನನ್ನ ಮನೆ ಇದೆ ಅದಕ್ಕೋಸ್ಕರ ನನಗೆ ಹತ್ರ ಆಗುತ್ತೆ ಹೋಗೋದಕ್ಕೆ ಬರೋದಕ್ಕೆ ಮತ್ತು ನಾನು ಯಾವಾಗಲೂ ದಾವಣಗೆರೆಗೆ ಹೋಬೇಕು ಅಂದರೆ ಅದೇ ರೋಡಲ್ಲಿ ಹೋಗೋದು ಯಾಕೆ ಅಂದರೆ ನನಗೆ ಹತ್ರ ಆಗೋದು ಅದೇ ರೋಡು ಮತ್ತು ನನಗೆ ಆದನ್ನು ನೋಡೋದಕ್ಕೆ ಆ ವಾತಾವರಣ ನೋಡೋದಕ್ಕೆ ತುಂಬ ಇಷ್ಟಪಡ್ತೇನೆ ಅದಕ್ಕೋಸ್ಕರ ಈ ಜ ಈ ರಸ್ತೆಯಲ್ಲಿ ನಾನು ಜಾಸ್ತಿ ಓಡಾಡ್ತೇನೆ ಓಡಾಡ್ತೇನೆ ಮತ್ತು ಅಲ್ಲಿನ ಜನಗಳು ತುಂಬ ಚೆನ್ನಾಗಿರ್ತಾರೆ ಮತ್ತು ಮೀನು ಎಂಥ ಎನ್ ಎಲ್ಲ ಥರದ ಮೀನುಗಳು ಮತ್ತು ಎಲ್ಲ ಥರದ ಪ್ರಾಣಿಗಳು ಅಂದರೆ ಮೊಸೆ ಮೊಸಳೆ ಬಿಟ್ಟು ಆಮೆ ಮೀನು ಎಲ್ಲ ಥರದ ಮೀನುಗಳು ಅಲ್ಲಿ ಸೂಳೆಕೆರೆಯಲ್ಲಿ ನೆಲೆಯಾಗಿದ್ದಾವೆ ಅದನ್ನ ಯಾರೂ ಹಿಡಿಯೋ ಹಾಗಿಲ್ಲ ಮತ್ತು ಊರ ಅಕ್ಕಪಕ್ಕ ಊರಿನವ್ರು ಹಿಡಿತಾರೆ ಆದರೂ ಅದನ್ನು ಗ ಅದನ್ನು ಸರ್ಕಾರದವರು ತಲೆಗೆ ಹಾಕ್ಕೊಳಲ್ಲ